ನಾನು ತೋಟ ಗದ್ದೆಗಳಿಗೆ ಹೋದಾಗ ಅಲ್ಲಿ ಕೆಲಸ ಮಾಡುವುದರಲ್ಲಿ ನನ್ನ ಏಕಾಗ್ರತೆಯನ್ನು ಹ್ಞೂ ಹಾಕಿರ್ತೀನಿ ಒಂದು ವೇಳೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಬೇಜಾರಾದ್ರೆ ನಾನು ಅಲ್ಲಿ ಬಂದಿರುವಂತಹ ಜನರ ಜೊತೆ ಮಾತಾಡ್ತೀನಿ ಗಾಸಿಪ್ ಅನ್ನು ಮಾತಾಡ್ತೀನಿ ಇಲ್ಲವಾದರೆ ನಮ್ಮ ಹಿರಿಯರು ಏನಾದ್ರು ಬಂದರೆ ಅವರ ಕೈಯ್ಯಲ್ಲಿ ಜನಪದ ಹಾಡುಗಳು ಹೇಳುವಂತೆ ನಾನು ಕೇಳ್ತಿನಿ ನನಗೆ ತುಂಬ ಬೇಜಾರು ಆದಾಗ ನಾನು ನನ್ನ ಫೋನಲ್ಲಿ ಹಾಡುಗಳನ್ನು ಕೇಳ್ತಾ ನನ್ನ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ನನ್ನ ಒಂದು ಮೂಡ್ ಹೇಗೆ ಅಂದರೆ ಅಲ್ಲಿಯ ವಾತಾವರಣ ಹೇಗಿರುತ್ತೋ ಹಾಗೆ ನನ್ನ ಮನೋರಂಜನೆಯನ್ನು ನಾನು ನೋಡ್ಕೊಳ್ತಾಯಿರ್ತೀನಿ ಕೆಲಸ ಮಾಡ್ತಾಯಿದ್ರೆ ಯಾವುದೇ ಒಂದು ಮನೋರಂಜನೆ ಬೇಕಾಗುವುದಿಲ್ಲ ಅನ್ನೋದು ನನ್ನ ಅನಿಸಿಕೆ ಏಕೆಂದರೆ ಕೆಲಸ ಮಾಡ್ತಾಯಿದ್ರೆ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಯಾವುದೇ ಒಂದು ಬೇಜಾರು ಆಗುವುದಿಲ್ಲ ಖುಷಿ ಖುಷಿಯಾಗಿ ನಮ್ಮ ಕೆಲಸದಲ್ಲಿಯೇ ನಾವು ಖುಷಿಯನ್ನು ಹುಡುಕಿಕೊಂಡು ನಮ್ಮ ಕೆಲಸದಲ್ಲಿಯೇ ನಾವು ಮನರಂಜನೆ ಹುಡುಕಿಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ